ನಾವು ಬಟ್ಟೆಗಳನ್ನು ತುಂಬ ಸ್ವಚ್ಛವಾಗಿ ಒಗೆಯಬೇಕು ಏಕೆಂದರೆ ನಮ್ಮ ಬಟ್ಟೆಗಳು ನಮ್ಮ ತುಂಬ ಕೊಳೆಗಳನ್ನು ಆಗಿರುತ್ತವೆ ಹಾಗೂ ನಮ್ಮ ಬೆವರುಗಳು ಸಹ ಬಟ್ಟೆಗಳಲ್ಲಿ ಇರುತ್ತದೆ ಆದ್ದರಿಂದ ನಮಗೆ ಕಾಯಿಲೆಗಳು ಬರುವ ಸಾಧ್ಯತೆಯೂ ಇರುತ್ತ ಇರುತ್ತದೆ ಆದ್ದರಿಂದ ನಾವು ಬಟ್ಟೆಗಳನ್ನು ತುಂಬ ಕ್ಲೀನಾಗಿ ಸ್ವಚ್ಛವಾಗಿ ಒಗೆಯಬೇಕು ಮತ್ತು ಅದನ್ನು ಒಗೆದ ನಂತರ ಜಾಲಿಸಬೇಕು ನೀರಿನಲ್ಲಿ ಕೊಳೆಗಳನ್ನು ಹೋಗುವಂತೆ ತುಂಬ ಚೆನ್ನಾಗಿ ಜಾಲಿಸಬೇಕು ಆಮೇಲೆ ಅದನ್ನು ಹೊರಗಡೆ ಒಣಗಿಸಬೇಕು ಬಿಸಿಲಿಗೆ ಹಾಕಬೇಕು ಬಟ್ಟೆಗಳನ್ನು ಚೆನ್ನಾಗಿ ಒಣಗಿಸಬೇಕು ಮತ್ತು ನೀರನ್ನು ಮಿತವಾಗಿಯೂ ಬಳಸಬೇಕು ಬಟ್ಟೆ ಒಗೆಯುವಾಗ ನೀರನ್ನು ಹೆಚ್ಚಾಗಿ ಬಳಸಬಾರದು ನೀರುಗಳಿಂದನು ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ ಹಾದ್ದರಿಂದ ಬಟ್ಟೆಯ ನೀರಿಂದ ತುಂಬಾ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ ಆದ್ದರಿಂದ ನಾವು ಬಟ್ಟೆಗಳನ್ನು ಭಾಳ ನೀಟಾಗಿ ಒಗೆಯಬೇಕು ನೀರನ್ನು ಸಹ ಮಿತವಾಗಿ ಬಳಸಬೇಕು ಅದಕ್ಕಾಗಿ ಬಟ್ಟೆಗಳನ್ನು ನಾವು ಸ್ವಚ್ಛವಾಗಿ ಸ್ವಚ್ಛವಾಗಿ ಒಗೆಯಬೇಕು ಅದನ್ನು ನೀಟಾಗಿ ನೀಟಾಗಿ ಅದನ್ನು ಒಗೆದ ನಂತರ ನೀರಲ್ಲಿ ಜಾಲಿಸಬೇಕು ಆಮೇ ಆನಂತರ ನಾವು ಬಟ್ಟೆಗಳನ್ನು ಚೆನ್ನಾಗಿ ಒಗೆದು ಮತ್ತು ಜಾಲಿಸಿ ಒಣಗಿಸಬೇಕು ನಾವು ಬಟ್ಟೆಗಳನ್ನು ಬಳಸಬೇಕು ಮತ್ತು ನೀರನ್ನು ಭಾಳ ಮಿತವಾಗಿ ಬಳಸಬೇಕು ಇದು ಇವನ್ನು ಮಾಡಿದರೆ ನಾವು ಸ್ವಚ್ಛತೆಗಳಿಂದ ಇರಬಹುದು